ಹದಿನೇಳು ಜುಲೈ ಹತ್ತೊಂಬತ್ನೂರ ತೊಂಬತ್ತೈದು ಇಪ್ಪತ್ತೆಂಟು ಮಾರ್ಚ್ ಎರಡು ಸಾವಿರದ ಮೂರು ಹದಿನೈದು ಡಿಸೆಂಬರ್ ಹತ್ತೊಂಬತ್ನೂರ ಐವತ್ತ ನಾಲ್ಕು ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಹದಿಮೂರು ಇಪ್ಪತ್ತೆಂಟು ಸೆಪ್ಟೆಂಬರ್ ಹತ್ತೊಂಬತ್ನೂರ ಎಂಬತ್ತೇಳು